ಹಲೋ ಯಾರು ಮಾತಾಡೋದು ಹ್ಞೂ ಹಾಂ ಹಾಂ ಹಾಂ ಹೌದಾ ಹೌದು ಹೌದು ಒಳ್ಳೆ ದೇವಸ್ತಾನ ಅದು ಹಾಂ ಹಾಂ

ಹಾಂ ಆಗುತ್ತೆ ಆಗುತ್ತೆ ಬಟ್ ನಾನು ವೈಸಿಲಿದ್ದಾಗ ಹೋಗಿದ್ದರೆ ತೌಸಂಡ್ ಫೈ ಹಂಡ್ರೆಡ್ ಆಯಿತು ಇವಾಗ ಹೊಸಕೋಟೆಯಿಂದ ಹೋಗೋದಲ್ಲಾ ಸ್ವಲ್ಪ ಜಾಸ್ತಿ ಆಗುತ್ತೆ ಲೊಕೇಶನ್ ಶೇರ್ ಮಾಡಿ ಅದನ್ನು ನೋಡಿಬಿಟ್ಟು ಹೇಳ್ತೀನಿ ತೌಸಂಡ್ ಫೈ ಹಂಡ್ರೆಡ್ ಹ್ಞೂ ಹ್ಞೂ

ಹೌದಾ

ನೀವು ಎಷ್ಟು ಟೈಮಿಂಗ್ ಹೇಳಿದರೆ ನಾನು ಅಷ್ಟು ಟೈಮ್ ಓಕೆ ಏನು ಪರವಾಗಿಲ್ಲ ಹೇಳಿ ನೀವು ನನಗೆ ಆವತ್ತಿನ ದಿವಸಾ ನಾನು ಬರ್ತಿನಿ

ಓಕೆ ಆಯಿತು ಹ್ಞೂ ಸರಿ ಆಯ್ತು ಆಯ್ತು ಆಯಿತು ಚೆನ್ನಾಗಿದೆ ಆ ಟೆಂಪಲ್ಲು ಎಲ್ಲಾನು ಬರ್ತಾ ಇರ್ತಾರೆ ತುಂಬ ಜನ ಬರ್ತಾ ಇರ್ತಾರೆ ಟೂರಿಸ್ ಟೂರಿಸ್ಟ್ಗೆ ಎಲ್ಲ ಬರ್ತರಲ್ಲ ಬಿಝೀ ಇರುತ್ತೆ ರಜೆಗಳಲ್ವ ಪಕ್ಕ ಇದ್ದೇ ಇರುತ್ತೆ ಸ್ವಲ್ಪ ಬೇಗ ಬಂದರೆ ನಮಗೂ ಒಳ್ಳೇದೆ ಹಾಂ ಹಾಂ ಓಕೆ ಓಕೆ ಮೇಡಮ್ ತ್ಯಾಂಕ್ ಯು ಹಾಂ ಓಕೆ ಹಾಂ